ನಾನು ಅಡುಗೆಯ ಸವಿರುಚಿಯನ್ನು ತಿಳಿಸಲು ಇಷ್ಟ ಪಡುತ್ತೇನೆ ಮೊದಲಿಗೆ ಅಂದರೆ ಪಲಾವು ವೆಜ್ ಪಟ್ ಪಲಾವು ವೆಜ್ ಪಲಾವು ಯಾವ ರೀತಿ ಅಂದರೆ ಅದನ್ನು ಸ್ವಲ್ಪ ಹಾಕಿ ಒಂದು ಲೋಟ ಅಕ್ಕಿಗೆ ಹಾಕುವಂಥ ಮಸಾಲೆ ಅದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಸಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಆಫ್ ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳೋದು ಆ ಈರುಳ್ಳಿ ಟೆಮೇಟೊ ಸಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಇದನ್ನು ವಿಶೇಷವಾಗಿ ಎಲ್ಲರೂ ಹಾಕ್ತಾರೆ ಅದಕ್ಕೆ ನಾನು ಎಕ್ಸ್ಟ್ರಾ ಫ್ಲೇವರನ್ನ ಏನು ಮಾಡ್ತೀನಿ ಅಂದರೆ ಒಂದು ಚಕ್ಕೆ ಲವಂಗ ಏಲಕ್ಕಿಕಾಯಿ ಮಾ ಬಾತಿನ ಮಸಾಲೆ ಎಲೆ ಅಂತಲೇ ಸಿಗುತ್ತೆ ಅದು ಅದಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹೆಚ್ಗೆ ನಾನು ಯೂಸ್ ಮಾಡ್ತೀನಿ ಇದನ್ನೆಲ್ಲ ಇಟ್ಟುಕೊಂಡು ಈರುಳ್ಳಿ ಫಸ್ಟ್ ಎಣ್ಣೆ ಹಾಕಿ ಆ ಎಣ್ಣೆ ಹಾಕಿ ಎಣ್ಣೆ ಕಾಯಿ ಕಾಯುವಂಥ ಮೂಮೆಂಟಲ್ಲಿ ಚಕ್ಕೆ ಲವಂಗ ಏಲಕ್ಕಿಕಾಯಿ ಬಾತ್ನ ಎಲೆಯನ್ನು ಹಾಕ್ತೀನಿ ಹಾಕಿದಾಗ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ತೀನಿ ಅದನ್ನು ಬಾಡಿಸ್ಕೊಂಡು ಹೇ ಕೆಂಪು ಮಟ್ಟಕ್ಕೆ ಹುರಿಸ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ತರಕಾರಿ ಹಾಕಿದ್ರೆ ಚೆನ್ನ ಅದಕ್ಕೆ ಕ್ಯಾರೆಟು ಬೀನ್ಸು ಗಟ್ಟಿ ಕೋಸು ದಪ್ಪ ಮೆಣಸಿನಕಾಯಿ ಇದನ್ನು ಸಣ್ಣದಾಗೆ ಹೆಚ್ಕೊಂಡು ಇಟ್ಕೊಂಡಿದ್ದು ಅದನ್ನು ಅದಕ್ಕೆ ಹುರಿಯಲಿಕ್ಕೆ ಹಾಕೋದು ಅದನ್ನು ಈರುಳ್ಳಿ ತರಕಾರಿ ಟೊಮೋಟೊ ಪುದೀನ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಎಣ್ಣೇಲಿ ಬಾಡಿಸ್ಕೊಳ್ಳೋದು ಬಾಡಿಸ್ಕೊಳ್ಳುವಾಗ್ಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಸಪ್ರೇಟ್ ಇಟ್ಕೊಂಡು ಅದನ್ನು ಹಾಕ್ಬೇಕು ಅದು ಹಾಕಿ ನಾನು ಅದನ್ನು ಹಾಕ್ತೀನಿ ಯಾಕೆಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ರೆ ರುಚಿ ಜಾಸ್ತಿ ಆಗುತ್ತೆ ಹಾಗಾಗಿ ಅದನ್ನು ಬಳ್ಸಿ ಮತ್ತೆ ಇದನ್ನು ಗ್ರೈಂಡ್ ಮಾಡಿಟ್ಕೊಂಡಿರೊದು ಮಿಕ್ಷಿ ಮಾಡಿಟ್ಟಿರ್ತೀನಲ್ಲ ಅದನ್ನು ಆ ಪೇಸ್ಟ್ ಕೂಡ ಇದಕ್ಕೆ ಬಳಸ್ತೀನಿ ಬಳಸ್ಬಿಟ್ಟು ಒಂದು ಕುದಿ ಕುದ್ದ ನಂತರ ಸಲ್ಪ ಉಪ್ಪು ಹಾಕೋದು ಉಪ್ಪು ತಕ್ಕಷ್ಟು ಈಗ ಒಂದು ಲೋಟ ಅಕ್ಕಿ ಹಾಕ್ತೀನಿ ಅಂದರೆ ಅದಕ್ಕೆ ತಕ್ಕಂತೆ ಮಸಾಲೆ ಇರುತ್ತೆ ಆ ಮಸಾಲೆಗೆ ತಕ್ಕಂತೆ ನಾನು ಉಪ್ಪನ್ನ ಬಳಸ್ತೀನಿ ಉಪ್ಪು ಬಳಸಿ ಅದನ್ನು ಹಾಕಿ ಅದು ಕುದಿವಾಗ ಅಕ್ಕಿಯನ್ನು ಹಾಕ್ತೀನಿ ಅಕ್ಕಿ ಹಾಕೋದು ನಂತರ ಅದು ಒಂದು ಸ್ವಲ್ಪ ಅದಕ್ಕೆ ಹಾಲು ಮೊಸರು ಚಿಟಿಕೆ ತುಪ್ಪ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಕುಕ್ಕರಿನಲ್ಲಿ ಒಂದು ವಿಝಿಲ್ ಕೂಗಿಸ್ತೀನಿ ಆಗ ತಿನ್ನಲು ತುಂಬ ಸವಿಯಾಗಿರುತ್ತೆ ಅದಕ್ಕೆ ಸೈಡ್ಸ್ ಡಿಶ್ ಆಗಿ ಮೊಸರು ಅಂದರೆ ಮೊಸರಿಗೆ ಈರುಳ್ಳಿ ಟೆಮೇಟೊ ಕೊತ್ತಂಬರಿ ಸೊಪ್ಪು ಯಾಕೆಂದರೆ ಇದು ಚಕ್ಕೆ ಲವಂಗ ಗ್ಯಾಸಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಆ ಕಾರಣ ನಾನು ಈ ಮೊಸರು ಬಜ್ಜಿಯನ್ನು ಉಪಯೋಗಿಸಿಕೊಳ್ತಿದ್ದೇವೆ ಆದ್ದರಿಂದ ಅದು ಖಾರವೇ ಇರಲಿ ಅಂದರೆ ರುಚಿಗೆ ಇರುತ್ತೆ ತಿನ್ನಲಿಕ್ಕೆ ಅದ್ಭುತವಾಗಿರುತ್ತೆ ನಂತರ ಕೇಸರಿ ಬಾತು ಕೇಸರಿ ಬಾತು ಹೆಂಗೆ ಮಾಡೋದು ಸಣ್ಣ ರವೆ ಒಂದು ಲೋಟ ಸಣ್ಣ ರವೆ ಒಂದು ಲೋಟ ಒಂದು ಕಾಲು ಲೋಟ ಸಕ್ಕರೆ ಅದು ತಕ್ಕಂತೆ ಒಂದು ಇನ್ನೂರೈವತ್ತು ಗ್ರಾಮ್ ತುಪ್ಪ ಗೋಡಂಬಿ ದ್ರಾಕ್ಷಿ ಇದನ್ನು ನಾನು ಮಾ ಬಳ್ಸೋದಕ್ಕೆ ಇಟ್ಕೊಳ್ತೀನಿ ಅದಕ್ಕೆ ಪೈನಾಪಲ್ ಹಾಕ್ಬೌದು ಆ್ಯಪಲ್ ಹಾಕ್ಬೌದು ಹಣ್ಣುಗಳನ್ನು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಳಸಬೇಕು ಫಸ್ಟ್ ಎ ಸಲ್ಪ ರವೆನ ಕೆಂಪಾಳ್ವಾಗೆ ಹುರ್ಕೊಳ್ತೀನಿ ಅದನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡು ಆ ನಂತರಕ್ಕೆ ಸ್ವಲ್ಪ ಆ ಎಣ್ಣೆ ಅಂದರೆ ಅಡುಗೆ ಎಣ್ಣೆನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಮಾಡ್ಕೊಂಡು ನಂತರಕ್ಕೆ ತುಪ್ಪನ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಾದ ನಂತರಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಕೆಂಪಾಗಿ ಹುರ್ಕೊಂಡು ಈ ರವೇನು ಎತ್ತಿ ಅದಕ್ಕೆ ಉಯ್ದು ಕೆಂಪಾಗಿ ಹುರ್ಕೊಳ್ತೀನಿ ಕೆಂಪಾಗಿ ಹುರ್ಕೊಂಡ ನಂತರ ಅದನ್ನು ಪಕ್ಕ ಪಾತ್ರೆಗೆ ಇಟ್ಟುಕೊಂಡು ಮತ್ತು ಇನ್ನೊಂದು ಬಾಣಲಿಯಲ್ಲಿ ನೀರು ಅದು ತಕ್ಕಂತೆ ಸಕ್ಕರೆ ಪೈನಾಪಲ್ ಇರುತ್ತಲ್ಲ ಸಣ್ಣ ಸಣ್ಣ ಇರ್ತೀನಿ ಅದನ್ನು ಅದಕ್ಕೆ ಹಾಕ್ತೀನಿ ಅದನ್ನು ಹಾಕಿ ಅದಕ್ಕೆ ಅಂಗಡಿಯಲ್ಲಿ ಸಿಗುತ್ತೆ ಅಂದರೆ ಸ್ವೀಟಿಗೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಸ್ ಕೋವಾ ಅಂತ ಅದನ್ನು ಮಿಕ್ಸ್ ಮಾಡ್ತೀನಿ ಇದನ್ನೆಲ್ಲ ಕುದಿಸೋಕೆ ಇಡ್ತೀನಿ ಅದಕ್ಕೆ ಒಂದು ಎಲೆ ಕೇಸರಿ ಎಲೆ ಸಿಕ್ಕಿದರೆ ಅದು ಹಾಕಿದ್ರೆ ಇನ್ನೂ ಘಮ ಘಮ ಅನ್ನುತ್ತಾ ಇರುತ್ತೆ ಕೇಸರಿ ಎಲೆ ಏಲಕ್ಕಿಕಾಯಿ ಹಾಕಿ ಅದನ್ನು ಕುದಿತಿದ್ದಾಗೆ ಈ ರವೇನ ಹುರ್ದಿಟ್ಟಿರ್ತೀನಲ್ಲ ಆ ರವೇನ ಎತ್ತಿ ಅದಕ್ಕೆ ಹಾಕಿ ಅದನ್ನು ಒಂದು ಸಿಮ್ನಲ್ಲಿ ಇಟ್ಟು ಅಂದರೆ ಸಣ್ಣ ಉರಿಯಲ್ಲಿ ಬೇಯಿಸೋದು ಒಂದು ಐದು ನಿಮಿಷ ಸಾಕು ಹಾಗೆ ಅದನ್ನು ಐದು ನಿಮಿಷ ಅದು ತೆಗೆದು ನೋಡಿದ್ರೆ ಸವಿಯಲು ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ನಂತರ ಈಗ ಮೊಳಕೆ ಕಾಳು ಮೊಳಕೆ ಕಾಳೆಂದ್ರೆ ಹೇಗೆ ಏನಪ್ಪ ಮೊಳಕೆ ಅಂದರೆ ಈಗ ಒಂದು ಹುಳ್ಳಿ ಕಾಳನ್ನೆ ಆಗಲಿ ಅದನ್ನು ನಾವು ಚೆನ್ನಾಗಿ ತೊಳೆದು ನೆನೆಸಿ ಅದನ್ನು ಅಂದರೆ ಈವತ್ತು ನೆನೆಸಿದರೆ ಮಾರನೆಗೆ ಸೋರಾಗ್ತೀವಿ ಸೋರಾಕಿದ ಮೇಲೆ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಮಾರನೆಗೆ ಅದು ಸಣ್ಣ ಸಣ್ಣ ಹಾಗೆ ಮೊಳಕೆ ಬರುತ್ತೆ ಆ ಮೊಳಕೆಗೆ ಅದನ್ನು ತೆಗ್ದಿಟ್ಟು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಆಲೂಗೆಡ್ಡೆ ಬದ್ನೇಕಾಯಿ ಕಟ್ ಮಾಡಿಟ್ಕೊಳ್ಳೋದು ಅದಕ್ಕೆ ಮಸಾಲೆ ಏನೆಂದರೆ ಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಇವನ್ನೆಲ್ಲ ರುಬ್ಕೊಂಡು ಡು ಅದಕ್ಕೆ ರುಬ್ಬುವಾಗ ಎರಡು ಟೊಮಾಟೊ ಹಾಕ್ಕೊಳ್ತಾರೆ ಕೆಲವ್ರು ಹಾಕ್ಕೊಳ್ತಾರೆ ಕೆಲವ್ರು ಹಾಕ್ಕೋಳ್ಳೋಲ್ಲ ನಾನು ಟೊಮಾಟೊ ಹಾಕ್ಕೊಳ್ತೀನಿ ಹಾಕ್ಕೊಂಡು

ಈಗ ಮೊಳಕೆ ಕಾಳು ಹುಳ್ಳಿ ಕಾಳನ್ನ ಹಾಕಿ ಫ್ರೈ ಮಾಡೋದು ಫ್ರೈ ಮಾಡುವಾಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಂದರೆ ಎಕ್ಸ್ಟ್ರವಾಗಿ ನಾನು ಹಾಕೊಳ್ತೀನಿ ಇದಕ್ಕೂ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇರುವಾಗ ಆಲೂಗೆಡ್ಡೆ ಬದನೇಕಾಯಿ ಅದನ್ನು ಹಾಕ್ಕೊಬೌದು ಹೂಕೋಸು ಇದ್ದರೆ ಹೂಕೊಸನ್ನು ಸೇರಿಸ್ಬೌದು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಖಾರನ ಎತ್ತಿ ಅದಕ್ಕೆ ಹಾಕೋದು ಇದು ಖಾರ ಹಾಕೋದು ಮೇಲೆ ಇಷ್ಟೆನ ಇಷ್ಟೆ ಅಲ್ಲ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ರುಚಿಗೆ ಅಂದರೆ ಬದ್ನೇಕಾಯಿ ಆಲೂಗೆಡ್ಡೆ ಹೂಕೋಸು ಇದು ಇರುತ್ತೆ ಇ ಇದೆಲ್ಲ ಹಾಕಿದ ನಂತರ ಒಂದು ಚಿಟಿಕೆ ಟೇಸ್ಟಿಗೆ ಚೇಂಜ್ ಆಗಲಿ ಅಂತ ಬೆಲ್ಲನೂ ಹಾಕ್ತೀನಿ ನಾನು ಬೆಲ್ಲ ಹಾಕಿದ್ರೂ ರುಚಿಯಾಗಿ ಬರುತ್ತೆ ಖಾರ ಇರುತ್ತಲ್ಲ ಖಾರವೂ ಒಡೆಯುತ್ತೆ ಅದೇ ಒಂಥರ ಟೇಸ್ಟ್ ಚೇಂಜ್ ಬರುತ್ತೆ ಹಂಗಾಗಿ ಆ ರುಚಿಗೆ ತಕ್ಕಂತೆ ನಾನು ಉಪ್ಪನ್ನು ಹಾಕಿ ಮುಚ್ಚಿ ಇಡುತ್ತೇನೆ ಹಾಗಾಗಿ ಆ ಹುಳ್ಳಿ ಕಾಳನ್ನ ತಿಂದರೆ ದೇಹಕ್ಕೆ ಗಟ್ಟಿ ಮೂಳೆ ಗಟ್ಟಿ ನಾನಾ ರೀತಿ ರೋಗಗಳು ಕಡಿಮೆ ಆಗುತ್ತೆ ಯಾಕೆಂದರೆ ಈಗ ಕೆಮ್ಮಿರೋವ್ರು ಆಗಿರ್ಬೌದು ಆಸ್ಮ ಇರೋವ್ರು ಆಗಿರ್ಬೌದು ಇದೆಲ್ಲಾರ್ಗೂ ಇದು ತುಂಬ ಆಮೇಲೆ ಬಸುರಿ ಹೆಂಗಸ್ರುಗಳಿಗೆ ಮೊಳಕೆ ಕಾಳುಗಳ್ನ ಕೊಟ್ಟರೆ ತುಂಬ ಆರೋಗ್ಯಕರವಾಗಿರುತ್ತೆ ಆದ ಕಾರಣ ಇದನ್ನು ಉಪಯೋಗಿಸಿದರೆ ತುಂಬ ಒಳ್ಳೆಯದು ಆಗ ಅದಕ್ಕೆ ಇದನ್ನು ನಾನು ಬಳಸ್ತೀನಿ ನಂತರ ಹೆಸ್ರು ಕಾಳನ್ನು ಅಷ್ಟೆ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಟು ಮಾರನೆಗೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೊ ಕರ್ಬೇವಿನ್ ಸೊಪ್ಪು ಅಂದರೆ ಇದನ್ನ ನಾವೇನು ಬೇಯಿಸ್ಬೇಕಾಗೇ ಏನಿಲ್ಲ ಇದನ್ನು ಹಾಗೆ ಹಸಿಗೆ ದಾಳಿಂಬೆ ಕಾಳು ಇದನ್ನೆಲ್ಲವೂ ಮಿಕ್ಸ್ ಮಾಡಿ ಕೊಟ್ಟರೆ ಬಾಣಂತಿಯರು ಬಸುರಿ ಅಂದರೆ ಬಸುರಿಯರಿಗೆ